ಅನೇಕ ವರ್ಷಗಳಿಂದೆ ಕೃಷಿ ಭಾಳ ಅಂದರೆ ಭಾಳ ಚೆನ್ನಾಗಿತ್ತು ಹೇಗೆ ಅಂದರೆ ಹಸು ಎತ್ತುಗಳಲ್ಲಿ ನೇಗಿಲು ಕಟ್ಟಿ ಯಿ ಉತ್ತು ಅದನ್ನು ಒಂದು ಥರ ಅಲ್ಲ ನಾಲ್ಕು ಥರ ಐದು ಥರ ಹದ ಮಾಡಿ ಕೊಟ್ಟಿಗೆ ಗೊಬ್ಬರ ಹಾಕಿ ಅದಕ್ಕೆ ಮಣ್ಣು ಕೆಂಪು ಮಣ್ಣು ಎಲ್ಲ ಹೊಡೆದು ಒಳ್ಳೆ ಹದವಾಗಿ ಮಾಡಿ ಹದವಾಗಿ ಮಾಡಿ ಒಳ್ಳೆಯ ಬೆಳೆ ಬೆಳಿತಾ ಇದ್ದರು ಮಳೆಗಾದ್ರು ಒಳ್ಳೆಯ ಫಸಲು ತೆಗೆಯೊಂಥ ಥರ ಮಾಡ್ತಾ ಇದ್ದರು ಆದರೆ ಈಗ ಏನಾಗಿದೆ ಅಪ್ಪ ಅಂದರೆ ಬೆಳಗ್ಗೆ ಹೋದರೆ ಸಾಯಂಕಾಲ್ದಷ್ಟೊತ್ಗೆ ಉತ್ತು ಬಿಟ್ಟು ಎಲ್ಲ ಮಿಷ್ನರೀಸ್ ಬಂದುಬಿಟ್ಟು ಬೆಳಗ್ಗೆ ಹೋದರೆ ಸಂಜೆ ಅಷ್ಟೊತ್ತಿಗೆ ಅದನ್ನು ಉತ್ಬಿಟ್ಟು ಬಿತ್ತನೆ ಹಾಕೊಂಡು ಬಂದ್ಬಿಡ್ತಾರೆ ಅದಕ್ಕೆ ನೇಗಿಲು ಕಟ್ಟೋನು ಕಟ್ಟೋ ವ್ಯವಸ್ಥೆಯೂ ಇಲ್ಲ ಯಾವ್ತರದ್ದು ಇಲ್ಲ ಎಲ್ಲ ಡಿಪ್ರಿಗೇಷನ್ನು ಹಾಳು ಮೂಳು ಅಂತ ಏನೇನೋ ಬಂದ್ಬಿಟ್ಟಿದೆ ಮತ್ತು ಭೂಮಿಗೆ ಬೆಳೆ ಹಾಕಕ್ಕೆ ಮುಂಚೆ ಅದಕ್ಕೆ ಅ ಇದು ಕೆಮಿಕಲ್ ಹಾಕ್ತಾರೆ ಎಲ್ಲ ಕೆಮಿಕಲ್ ಹಾಕಿ ಬೆಳೆ ಇಟ್ಟಮೇಲೆ ಮತ್ತೆ ಅದಕ್ಕೆ ದೀಸಾ ದೀಸಾ ಹಾಕಂಡು ಸಿಂಪರಣೆ ಮಾಡಬೇಕು ಕೆಮಿಕಲ್ಸ್ ಈ ಥರ ಆಗಿಬಿಟ್ಟಿದೆ ಅದಕ್ಕೋಸ್ಕರವೇ ಈಗ ಜನ್ಗಳ್ಗೂ ಆ ಕೆಮಿಕಲ್ ತಿಂದು ತಿಂದು ತಿಂದು ಜನ್ಗಳೂ ಆರೋಗ್ಯ ಇಲ್ದಿರ ಆಗಿಬಿಟ್ರು ಮೊದಲಿನ ಪದ್ಧತಿ ಹೇಗಿತ್ತು ಭಾಳ ಚೆನ್ನಾಗಿತ್ತು ಒಳ್ಳೆಯ ಪೌಷ್ಟಿಕ ಆಗ ಆಹಾರಾಂಶ ಸಿಕ್ತಾ ಇತ್ತು ಏನೇ ತಿನ್ನಲಿ ಅದರಲ್ಲಿ ಒಳ್ಳೆಯ ವಿಟಮಿನ್ಸ್ ಎಲ್ಲ ಜ ಸಿಕ್ತಾ ಇತ್ತು ಯಾಕೆಂದರೆ ಈ ಕೆಮಿಕಲ್ಸು ಫಾರ್ಟಿಲೈಜರ್ಸು ಎಲ್ಲ ಆವಾಗ ಇಲ್ಲಲ ಏನೂ ಇರಲಿಲ್ಲ ಬರಿ ತಿಪ್ಪೆ ಗೊಬ್ಬರ ಮಾತ್ರ ಅದನ್ನು ಉತ್ತು ಉತ್ತು ಒಂದು ಸಾರಿ ಅಲ್ಲ ನಾಲ್ಕು ಸಾರಿ ಉತ್ತು ಹದ ಮಾಡಿ ಭೂಮಿನ ಒಳ್ಳೆ ಹದ ಮಾಡಿ ಬೆಳೆ ಇಡ್ತಾಯಿದ್ರು ಬೆಳೆ ಇಟ್ಟರೂ ಮಳೆಗಾದ್ರು ಅದು ಒಳ್ಳೆಯ ಪೌಷ್ಟಿಕಾಂಶತೆಯಿಂದ ಬರೋದು ಈಗ ಮಳೆಯಲ್ಲ ನೀರು ಡಿಪ್ರಿಗೇಷನ್ನು ಬೇಕು ಅಂದಾಗ ಬಟನ್ ಅಮ್ಕದ್ರೆ ಎಲ್ಲ ನೀರು ಬರ್ತೈತೆ ಆ ಥರ ಹಾಗಾಗಿ ಕೃಷಿ ಈವಾಗ ಮೊದಲಿಗಿಂತ್ಲೂ ಬಹಳ ಹದಗೆಟ್ಟು ಹೋಗಿದೆ ಆದರೆ ಅದರಲ್ಲಿ ಏನು ಪೌಷ್ಟಿಕಾಂಶವೂ ಸಿಗುತ್ತಾ ಇಲ್ಲ ನಮಗೆ ಪೌಷ್ಟಿಕಾಂಶ ಅಂದರೆ ಮೊದಲ ಥರ ಈಗ ಪೌಷ್ಟಿಕಾಂಶ ಸಿಕ್ಕ ಸಿಗೋದೇ ಇಲ್ಲ ಅದಕ್ಕೆ ಈಗೆಲ್ಲ ಹೈಬ್ರಿಡ್ ಆಗಿಬಿಟ್ಟಿದೆ ಹೈಬ್ರಿಡು ಹೈಬ್ರಿಡು ಯಾವಾಗ ಹೈಬ್ರಿಡಾಯಿತು ಜನಗಳು ಅದೇ ಥರ ಅದನ್ನು ತಿಂದ ಜನನೂ ಹೈಬ್ರಿಡ್ ಆಗ್ಬಿಟ್ರು ಏನೂ ಅದರಲ್ಲಿ ಪೌಷ್ಟಿಕಾಂಶದ ವಿಟಮಿನ್ಸು ಏನೂ ಸಿಗುತ್ತಾ ಇಲ್ಲ ಅದರಿಂದ ಮೊದಲಿಂದು ಪದ್ಧತಿ ಯಾವ್ಸ ಕೃಷಿ ಮಾಡ್ತಾ ಇದ್ದಿದ್ದು ಬಹಳ ಚೆನ್ನಾಗಿತ್ತು ಈಗೆಲ್ಲ ಈಜಿ ಆಗಿದೆ ಆದ್ರು ಭಾಳ ಅದರಲ್ಲಿ ಏನೂ ಸಿಕ್ತಾ ಇಲ್ಲ ಎಷ್ಟು ಈಜಿ ಆಯಿತು ಅಷ್ಟೇ ಮನ್ಷನಿಗೆ ತೊಂದರೆ ಆಯಿತು